ಪ್ರೇಮ ಏನ್ಮಾಡ್ತಿದ್ರಿ ಹೌದಾ ನಾನು ಏನು ಗೊತ್ತಾ ಪ್ರೇಮ ನಮ್ಮ ಅಕ್ಕನ ಮಗಳಿಗೆ ಮ್ಯಾರೇಜ್ ಇದೆ ಅಂತ ಹೇಳಿ ಶಾಪ್ಗೆ ಹೋಗಿ ನಾನು ಸ್ಯಾರಿ ತಗೊಳ್ಳೋಕ್ಕಾಗಲ್ಲ ಅಂತ ಒಂದು ಆನ್ಲೈನಲ್ಲಿ ಸ್ಯಾರಿ ತಗೊಂಡಿದ್ದೆನಲ್ಲಮ್ಮ ಅದು ಫುಲ್ಲು ಏನೋ ಒಂಥರ ಚೆನ್ನಾಗಿ ಬಂದಿಲ್ಲ ಗೊತ್ತಾ ಕ್ವಾಲಿಟಿ ಚೆನ್ನಾಗಿಲ್ಲ ಮತ್ತೆ ನಾನು ಬುಕ್ ಮಾಡಿದ್ದೆ ಒಂದು ಕಲ್ಲರು ಅದು ಬಂದಿರೋದೆ ಒಂದು ಕಲ್ಲರ್ ಆಗಿದೆ ತುಂಬ ಒಂಥರ ನನಗೆ ಇದು ಹೆಲ್ಪ್ ಆಗಲೇ ಇಲ್ಲಮ್ಮ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಸರಿ ಅಲ್ಲಿ ನಮಗೆ ಶೋ ಆಗಿದ್ದೆ ಒಂದು ಕ್ವಾಲಿಟಿ ಆಯಿತು ಮತ್ತೆ ಅವರು ನಮಗೆ ಸೆಂಡ್ ಮಾಡಿರೋದೆ ಒಂದು ಕ್ವಾಲಿಟಿ ಆಗಿದೆ ಮತ್ತೆ ಆ ಕಲ್ಲರು ಅಷ್ಟೇ ನಾನು ಮಾಡಿದ್ದು ರೆಡ್ ಕಲ್ಲರ್ ಆಗಿದೆ ಅವ್ರು ಮಾಡಿರೋದು ಕಳಿಸಿರೋದು ಎಲ್ಲೋ ಕಲರ್ ಆಗಿದೆ ಅದು ಸ್ವಲ್ಪ ಸರಿ ಹೋಗಲಿಲ್ಲ ನನಗೆ ನೋಡು ನಾನು ಆ ಅಂಗಡಿಗೆ ಹೋಗಿ ಶಾಪ್ಗೆ ಹೋಗಿ ತೊಗೊಂಡಿದ್ದರು ಇಷ್ಟೊಂದು ರಿಸ್ಕ್ ಆಗ್ತಿರಲಿಲ್ಲ ನಾನು ನೀಟಾಗಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ದರು ಇಷ್ಟೊಂದು ರಿಸ್ಕ್ ಆಗ್ತಲೇ ಇರಲಿಲ್ಲ ನಾನು ಅಂಗ್ಡಿಗೆ ಹೋಗಿ ತೊಗೊಳ್ಳೋದಕ್ಕೆ ಟೈಮ್ ಇಲ್ಲ ಮದುವೆಯಲ್ಲಿ ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಮತ್ತೆ ಇನ್ವಿಟೇಶನ್ ಎಲ್ಲ ಕೊಡಬೇಕು ಅವ್ರಿಗೆ ನಾನು ಇದು ಮಾಡೋಕೆ ಹೋಗಿ ನಾನು ಆನ್ಲೈನ್ ಬುಕ್ ಮಾಡಿ ಮೋಸ ಮಾಡಿಕೊಂಡೆ ನೋಡಲ್ಲಿ ನನಗೆ ತುಂಬ ಬೇಜಾರಾಗ್ತಿದೆ ಪ್ರೇಮ ಇದೇ ಒಂದು ಅರ್ಧ ಅರ್ಧ ಗಂಟೆ ಅಥವಾ ಒನ್ ಅವರು ನಾನು ಟೈಮ್ ಕೊಟ್ಟಿದ್ದರೆ ನಾನು ಆರಾ ಅಂಗಡಿಲಿ ಒಂದು ಸ್ವಲ್ಪ ಅಮೌಂಟ್ ಹೆಚ್ಚಾಗ್ತಿತ್ತು ಅಥವಾ ಕಡಿಮೆ ಆಗ್ತಿತ್ತು ನಮ್ಗೆ ಬೇಕಾಗಿದ್ದು ನಾವು ಅಲ್ಲೇ ಕಣ್ಣಲ್ಲಿ ನೋಡಿ ನಾವು ಆರಿಸಿ ತೊಗೊಳ್ಬೋದಿತ್ತು ಈಝಿ ಅಂತ ಹೇಳಿ ಆನ್ಲೈನಲ್ಲಿ ತೊಗೊಂಡು ಒಂದು ಕ್ವಾಲಿಟಿ ಇಲ್ಲ ಮತ್ತೆ ಇನ್ನೊಂದು ನಾವು ಹೇಳಿದ್ದ ಕಲ್ಲರ್ ಕೊಟ್ಟಿಲ್ಲ ಮತ್ತೆ ಇನ್ನೊಂದು ಗೊತ್ತಾ ಪ್ಯಾಕಿಂಗ್ ಕೂಡ ಅದು ಕರೆಕ್ಟ್ ಇಲ್ಲ ಪ್ರೇಮ ತುಂಬ ಒಂಥರ ಕೆಟ್ಟ ಅನುಭವ ಆಯಿತು ನನಗೆ ಇನ್ಯಾವತ್ತು ಈ ಥರ ಸ್ಯಾರಿನ ಆನ್ಲೈನಲ್ಲಿ ಪರ್ಚೇಸ ಮಾಡಬಾರ್ದು ಅಂತ ಅನ್ನಿಸ್ತು ಪ್ರೇಮ ನಿಮ್ಮ ನಿಮಗೂ ಹೇಳ್ತಾಯಿರೋದು ನೀವು ಅಷ್ಟೇ ಸಾಧ್ಯವಾದಷ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಬೇಡ ನನಗಂತು ತುಂಬ ಒಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತಾರಲ್ಲ ಹಾಗೆ ಕೆಟ್ಟ ಅನುಭವ ಆಯಿತು ಹ್ಞೂ ನೋಡು ಮತ್ತೆ ಎಲ್ಲರೂ ಹೇಳ್ತಾರೆ ಆನ್ಲೈನಲ್ಲಿ ಚೆನ್ನಾಗಿರುತ್ತೆ ಅಂತ ಸೊ ನಾನು ಹಾಗೆ ಅವ್ರು ಹೇಳಿದ್ದನ್ನೆಲ್ಲ ನಂಬಿಕೊಂಡು ಹಿಂಗೆ ಆನ್ಲೈನಲ್ಲಿ ಸ್ಯಾರಿ ತರಿಸ್ಕೊಂಡೆ ಅದು ಏಕೋ ಏಕೋ ಅಲ್ಲ ಅವರು ಕಳಿಸಿದ್ದು ಚೆನ್ನಾಗೂ ಇಲ್ಲ ಹ್ಞೂ ಕ್ವಾಲಿಟಿಯೂ ಇಲ್ಲ ಮತ್ತೆ ಕಲ್ಲರು ಕಳಿಸಿಲ್ಲ ಕ್ಲೀನಾಗಿ ಮತ್ತೆ ಪ್ಯಾಕಿಂಗ್ ಕೂಡ ಅಷ್ಟೇ ಹೇಗೋ ಒಂದು ಹಾಕಿ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಡೆಲಿವರಿ ಕೂಡ ಸ್ವಲ್ಪ ಏನೂ ನನಗೆ ಅವರು ಮಾತಾಡಿದ ರೀತಿ ಹಿಡಿಸಲಿಲ್ಲ ಸೊ ಇವಾಗ ನಾನು ಅದನ್ನು ರಿಟರ್ನ್ ಮಾಡೋದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಹ್ಞೂ ಆನ್ಲೈನು ಈ ಥರ ಬಟ್ಟೆಗಳನ್ನೆಲ್ಲ ತೊಗೊಳ್ಳೋದು ಬೇಡ ಅಂತ ನನಗೆ ಅನ್ನಿಸ್ತಪ್ಪ ಹ್ಞೂ ನೀವು ಅಷ್ಟೇ ನೋಡಿ ನೆಕ್ಸ್ಟ ನಾನಂತೂ ಅಂದ್ಕೊಂಡೆ ಇನ್ಮೇಲೇನಾದರೂ ನಾವು ಈ ಥರ ಅರ್ಜೆಂಟ್ ಅಂತ ಹೇಳಿ ಆನ್ಲೈನಲ್ಲಿ ಹೀಗೆ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡೋದು ಬೇಡ ಹ್ಞೂ ನಮ್ಗೆ ಒಂಥರ ಕಹಿ ಅನುಭವ ಆಯಿತು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ಅದಕ್ಕೆ ನಿನ್ನ ನಿನ್ನ ಹತ್ರ ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡೆ ಹ್ಞೂ ಸೊ ನನಗೆ ಇನ್ನೊಂದು ನಾನು ಈ ಸ್ಯಾರಿ ಬಗ್ಗೆ ನಾನು ಆನ್ಲೈನಲ್ಲಿ ತೊಗೊಳ್ಬಾರ್ದು ಅಂತ ಅನ್ನಿಸ್ಬಿಡ್ತಮ್ಮ ನನಗೆ ತುಂಬ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಆಯಿತು ಇದರಲ್ಲಿ ಆನ್ಲೈನ್ನ ಶಾಪಿಂಗಲ್ಲಿ ಸ್ಯಾರಿ ಬಗ್ಗೆ ನನಗೆ ಇಷ್ಟನೇ ಆಗಲಿಲ್ಲ ತುಂಬ ಬೇಜಾರಾಗ್ತಾ ಇದೆ ತುಂಬ ಅಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಇನ್ನು ಹೆಚ್ಚಿನ ರೀತಿಲಿ ಬೇಜಾರು ಆಗ್ತಾಯಿದೆ ನಾನು ಇದಕ್ಕೆ ಬುಕ್ ಮಾಡಿ ಅದು ಬರೋ ತನಕ ಕಾಯ್ಕೊಂಡಿದ್ದು ಬಂದ್ಮೇಲೆ ಇಷ್ಟೆಲ್ಲ ನಾನು ಒಂಥರ ಬೇಜಾರು ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲೇ ನಾನು ವಿಚಾರಿಸ್ಕೊಂಡು ನಾನು ಏನಿದೆ ನಮ್ಮ ಹತ್ತಿರದ ಬಟ್ಟೆ ಅಂಗ್ಡಿಗೆ ಹೋಗಿ ನಮಗೆ ಬೇಕಾಗಿದ್ದನ್ನು ಆರಿಸಿ ನಮಗೆ ಯಾವ ಬಡ್ಜೆಟಲ್ಲಿ ಬೇಕೋ ಆ ಬಡ್ಜೆಟಲ್ಲಿ ನೋಡಿ ನಮಗೆ ಏನು ಬೇಕೋ ಅದನ್ನು ತೊಗೊಳ್ಬಹುದಿತ್ತು ನನಗೆ ಟೈಮ್ ಇಲ್ಲ ಅಂತ ಹೇಳಿ ಆನ್ಲೈನಲ್ಲಿ ಬುಕ್ ಮಾಡಿ ಈ ಥರ ತಪ್ಪು ಕೆಲಸ ಮಾಡಿದೆ ಅನ್ನೋ ಅನುಭವ ಆಯಿತು ನನಗೆ ಸೊ ಪ್ರೇಮ ನೀವು ಕೂಡ ಅಷ್ಟೇ ನನ್ನ ಅನಿಸಿಕೆ ಪ್ರಕಾರ ನನ್ನ ಅನುಭವದ ಪ್ರಕಾರ ಆನ್ಲೈನ್ ಶಾಪಿಂಗ್ ಬೇಡ ಅಂತ ಅನ್ಸುತ್ತೆ ಈ ಇದರಲ್ಲೆಲ್ಲ ಹ್ಞೂ ಏನೋ ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ ನೋಡಿಲ್ಲಿ ನಮ್ಮ ಹ್ಞೂ ಕ್ವಾಲಿಟಿ ವೈಸು ಅಷ್ಟೇ ಕಲ್ಲರ್ ವೈಸು ಅಷ್ಟೇ ಪ್ಯಾಕಿಂಗ್ ವೈಸು ಅಷ್ಟೇ ಸೊ ಇಷ್ಟ ಆಗಲಿಲ್ಲ ಪ್ರೇಮ ಓಕೆ